ಈಗೀಗ ಚಿಕ್ಕ ಪುಟ್ಟ ಮಕ್ಕಳು ಗೋಡೆ ಮೇಲೆ ಬರೆಯಕ್ಕೆ ಡ್ರಾಯಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ ಚಿಕ್ಕ ಮಕ್ಳು ಹೇಗೆ ಅಂದರೆ ಗೋಡೆ ಮೇಲೆ ಮನೆ ಬಿಡಿಸೋದು ಅಲ್ಲಿಂದ ಅವ್ರು ಡ್ರಾಯಿಂಗ್ ಮಾಡಕ್ಕೆ ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ತೀನಿ ಆಮೇಲೆ ಆನಂತರ ಪೇಪರ್ ಮೇಲೆ ಗೀಚ್ತವೆ ಅದೂ ಒಂಥರ ಡ್ರಾಯಿಂಗೇ ಮನೆ ಮಾಡ್ತವೆ ಸನ್ ಬಿಡಿಸ್ತವೆ ಮೂನ್ ಬಿಡಿಸ್ತವೆ ರಿವರ್ ಬಿಡಿಸ್ತವೆ ಅದು ಈಗೀಗ ಅದು ಪ್ರಾರಂಭ ಒಂದು ಫಸ್ಟ್ ಹೆಜ್ಜೆ ಡ್ರಾಯಿಂಗ್ಗೆ ಆಮೇಲೆ ಹೋಗ್ತಾ ಹೋಗ್ತಾ ಕಾಂಪಿಟೇಶನು ಕಾಲೇಜೇ ಆಗಲಿ ಸ್ಕೂಲೇ ಆಗಲಿ ಕಾಂಪ್ಟೇಶನ್ಸ್ಗಳಲ್ಲಿ ಭಾಗವಹಿಸ್ತವೆ ಇದೇ ಆದ ಪ್ರತಿಯೊಂದು ಜನಗಳು ನಾನು ಏನು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಚಿಕ್ಕವಳಿದ್ದಾಗ ಡ್ರಾಯಿಂಗ್ ಮಾಡ್ತಿದ್ದೆ ಬಟ್ ಅದನ್ನು ಜಾಸ್ತಿ ಯಾರಿಗೂ ತೋರಿಸ್ತಿರಲಿಲ್ಲ ಸೊ ಈಗಿನ ಜನಗಳು ಹೇಗೆ ಅಂದರೆ ನಾನು ಈಗ ಇರೋರ್ಗೆ ಏನು ಹೇಳ್ತೀನಿ ಅಂದರೆ ನೀವು ಚೆನ್ನಾಗಿ ಡ್ರಾಯಿಂಗ್ ಮಾಡಬೇಕು ಮಾಡಿ ಅದನ್ನು ಪಬ್ಲಿಶ್ ಮಾಡಿ ಪಬ್ಲಿಶ್ ಮಾಡಿದ್ರೆ ನಿಮ್ಮ ಡ್ರಾಯಿಂಗ್ ನಿಮಗೇನು ಅಂತ ಗೊತ್ತಾಗುತ್ತೆ ನಾನು ಹೇಗೆ ಅಂದರೆ ನಾರ್ಮಲಾಗಿ ಡ್ರಾಯಿಂಗ್ ಮಾಡ್ತೀನಿ ಬಟ್ ಈಗಿರೋರು ತುಂಬ ಅದ್ಭುತವಾಗಿ ಮನುಷ್ಯನ್ನ ಬಿಡಿಸೋದೇ ಆಗಲಿ ಡ್ರಾಯಿಂಗೇ ಆಗಲಿ ಡ್ರಾಯಿಂಗಲ್ಲೇ ವೆರೈಟಿ ಬರುತ್ತಲ್ಲ ಡ್ರಾಯಿಂಗ್ ಮಾಡಿ ಪೈಂಟಿಂಗ್ ಮಾಡೋದು ಪೆನ್ಸಿಲ್ ಪೆನ್ಸಿಲ್ ಡ್ರಾಯಿಂಗ್ ಮಾಡೋದು ಸ್ಕೆಚ್ ಮಾಡೋದು ಕಲರಿಂಗ್ ಮಾಡೋದು ಆಯಿಲ್ ಪೈಂಟ್ ಮಾಡೋದು ತುಂಬ ಟೈಪ್ಸ್ ಇದೆ ವೆರೈಟಿ ಟೈಪ್ಸ್ ಇದೆ ಪೀಪಲ್ಸು ನೌ ಎ ಡೇಸು ಡ್ರಾಯಿಂಗೇ ಆಗಲಿ ಇಂಥ ಟ್ಯಾಲೆಂಟನ್ನು ಹೈಡ್ ಮಾಡಬೇಡಿ ಅದನ್ನು ಸೊಸೈಟಿಗೆ ತೋರಿಸಿ ಸೊಸೈಟಿಗೆ ತೋರಿಸಿದ್ರಿಂದ ನಿಮ್ಮ ಕಲೆ ಕೂಡ ನಿಮಗೆ ಅಚಿವ್ ಆಗಿ ಅಚಿವ್ ಆಗುತ್ತೆ ನಿಮಗೆ ಒಂಥರ ಹೆಮ್ಮೆ ಆಗುತ್ತೆ ನನ್ಗೆ ಈ ಥರ ಡ್ರಾಯಿಂಗ್ ಬರುತ್ತೆ ಇಡೀ ಪ್ರಪಂಚವೇ ನನ್ನ ಡ್ರಾಯಿಂಗ್ ನೋಡುತ್ತೆ ಅಂತ ನನ್ನದು ನಾನು ತೋರಿಸಕ್ಕಾಗಿಲ್ಲ ಬಟ್ ನೀವು ನೋಡಿಸಿ ಪ್ಲೀಸ್ ತ್ಯಾಂಕ್ ಯು